ಹಲೋ ಹಾಂ ಹೇಳಿ ಮೇಡಮ್ ಯಾರು ಹಾಂ ಹೇಳಿ ಮೇಡಮ್ ಎಲ್ಲಿದ್ದೀರಾ ನಿಮ್ಮ ನೀವು ಪ್ರಾ ಹಾಂ ಕನಕದಾಸ ಸರ್ಕಲಿಂದ ಶ್ರೀ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಂ ಸರಿಸುಮಾರು ಹತ್ತು ನಿಮಿಷ ಆಗ್ಬೋದು ಅಷ್ಟೆ ಮೇಡಮ್ ಹಾಂ ಟ್ರಾಫಿಕ್ ಇಲ್ಲ ಅಂದರೆ ಹತ್ತು ನಿಮಿಷ ಆಗುತ್ತೆ ಮೇಡಮ್ ಆದರೆ ಟ್ರಾಫಿಕ್ ಇತ್ತು ಅಂತ ಅಂದರೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನೂ ಆಗ್ಬೋದು ಹಣ ಅಲ್ಲಿಂದ ಎಪ್ಪತ್ತು ರೂಪಾಯಿ ಆಗುತ್ತೆ ಮೇಡಮ್ ಸರಿ ಮೇಡಮ್ ನಾವು ನಾವೇನು ನಿಮ್ಮನ್ನು ಕರ್ಕೊಂಡ್ ಬರ್ತೀವೋ ಅದೇ ಮಧ್ಯದಲ್ಲೇನೆ ಉಪಾಧ್ಯಾ ಲಾಡ್ಜಸ್ ಅಂತ ಒಂದು ಉಳ್ಕೊಳ್ಳೋಕ್ಕೆ ಸ್ಥಾನ ಇದೆ ಅಲ್ಲಿ ಬೇಕಿದ್ದರೆ ನೀವು ಫ್ರೆಶಪ್ ಎಲ್ಲ ಆಗಿ ನೀವು ಪ್ರ ನಿಮ್ಮ ಕಾರ್ಯಕ್ರಮಕ್ಕೆ ರೆಡಿ ಆಗ್ಬೋದು ಮೇಡಮ್ ನಿಮ್ಮನ್ನ ನಾ ನೇರವಾಗಿ ಏಕನಾಥೇಶ್ವರ ದೇವಸ್ಥಾನ ಹತ್ತಿರನೇ ಬಿಡಬೇಕಾ ಇಲ್ಲಾಂತಂದರೆ ಆ ಲಾಡ್ಜ್ ಹತ್ರ ಬಿಡಬೇಕಾ ಮೇಡಮ್ ಹಂಗಾದ್ರೆ ನಾನು ಲಾಡ್ಜ್ ಹತ್ರ ಅಲ್ಲೇ ಇರಬೇಕಾಗತ್ತಾ ಏನು ಹಾಂ ಎಷ್ಟು ಹೊತ್ತು ಆಗ್ಬೋದು ಮೇಡಮ್ ಹಾಂ ಸರಿ ಮೇಡಮ್ ಹದಿನೈದು ನಿಮಿಷ ಅಂತ ಅಂದರೆ ಐವತ್ತು ರೂಪಾಯಿ ವೈಟಿಂಗ್ ಚಾರ್ಜ್ ಆಗುತ್ತೆ ಹಾಂ ಸರಿ ಮೇಡಮ್ ಇವಾಗ ನಿಮ್ಮ ಕನಕ್ದಾಸ ಸರ್ಕಲಲ್ಲೇ ಇದ್ದೀರಾ ಸರಿ ಮೇಡಮ್ ನಾನು ನಿಮ್ಮನ್ನ ಬಂದು ರಿಸೀವ್ ಮಾಡ್ಕೊಂತಿದೀನಿ ಇವಾಗ ಧನ್ಯವಾದ ಮೇಡಮ್